ಕ್ರೀಡಾಪಟುಗಳಿಗೆ ತರಬೇತಿ ನೀಡಲು ನಮ್ಮ ಭಾಗದಲ್ಲಿ ತುಂಬ ಕ್ರೀಡಾ ಕೇಂದ್ರಗಳಿವೆ ಅದರಲ್ಲಿ ಮುಖ್ಯವಾಗಿರುವ ನನಗೆ ಗೊತ್ತಿರುವವು ಒಂದು ಬ್ಯಾಡ್ಮಿಟನ್ ಕ್ರೀಡಾ ತರಬೇತಿ ಕೇಂದ್ರ

ಕ್ರಿಕೇಟ್ ಕ್ರೀಡಾ ತರಬೇತಿ ಕೇಂದ್ರ ಮೂರು ಕರಾಟೆ ಕ್ರೀಡಾ ತರಬೇತಿ ಕೇಂದ್ರ ನಾಲ್ಕು ಈಜು ತರಬೇತಿ ಕೇಂದ್ರ ಇವೆಲ್ಲವೂ ನನಗೆ ಗೊತ್ತಿರುವ ತರಬೇತಿ ಕೇಂದ್ರಗಳು ಇದನ್ನು ಹೊರತಾಗಿ ತು ಅನೇಕ ತರಬೇತಿ ಕೇಂದ್ರಗಳು ಇದ್ದಾವೆ ಆದರೆ ನನಗೆ ಗೊತ್ತಿರುವಂಥ ತರಬೇತಿ ಕೇಂದ್ರಗಳ ಬಗ್ಗೆ ನಾನು ವಿವರಿಸ್ತಾ ಹೋಗುತ್ತೇನೆ ಈ ಎಲ್ಲ ತರಬೇತಿ ಕೇಂದ್ರಗಳೂ ತುಂಬ ವ್ಯವಸ್ಥಿತವಾಗಿಯೇ ಉತ್ತಮ ಸೌಲಭ್ಯಗಳನ್ನು ಹೊಂದಿರುವಂಥ ತರಬೇತಿ ಕೇಂದ್ರಗಳಾಗಿರುತ್ತವೆ ಮತ್ತು ಒಳ್ಳೆಯ ನುರಿತ ತರಬೇತುದಾರರನ್ನು ಹೊಂದಿರುತ್ತಾರೆ ಈ ಎಲ್ಲ ಕ್ರೀಡೆಗಳಲ್ಲಿ ತರಬೇ ಕ್ರೀಡಾ ಕೇಂದ್ರಗಳಲ್ಲಿ ತರಬೇತಿ ಪಡೆದ ಪ್ರತಿಯೊಂದು ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣ ನುರಿತ ತಂತ್ರ ತರಬೇತುದಾರರೇ ಆಗಿರುತ್ತಾರೆ ಮತ್ತು ಆ ವಿದ್ಯಾರ್ಥಿಗಳ ಪರಿಶ್ರಮವಾಗಿರುತ್ತದೆ ಅವರಿಗೆ ಎಲ್ಲ ತರಬೇತುದಾರರು ತಂ ತುಂಬ ಒಳ್ಳೆಯ ಒಂದು ತರಬೇತಿಯನ್ನು ನೀಡಿರುತ್ತಾರೆ ತುಂಬ ಒಳ್ಳೆಯ ಕಟ್ಟಡದ ವ್ಯವಸ್ಥೆ ಆಗಿರಲಿ ನೀರಿನ ವ್ಯವಸ್ಥೆ ಆಗಿರಲಿ ತುಂಬ ಒಳ್ಳೆಯ ಒಂದು ತರಬೇತಿ ನೀಡುವುದರ ಬಗ್ಗೆ ಆಗಲಿ ಆ ಒಂದು ಕ್ರೀಡೆಯ ಒಂದು ಮಾಹಿತಿಯಾಗಲಿ ತುಂಬ ಚೆನ್ನಾಗಿ ಕೊಟ್ಟಿರುತ್ತಾರೆ ಹಾಗಾಗಿ ಒಳ್ಳೆಯ ಒಂದು ತರಬೇತಿ ಕೇಂದ್ರಗಳನ್ನು ನೀವು ನಮ್ಮ ಸ್ಥಳದಲ್ಲಿ ನೋಡಬಹುದಾಗಿದೆ